ಇದು ನಾನು ಸ್ಯಾಮ್ಸಂಗ್ ಬುಕ್ ಮಾಡಿದ್ದೆ ಅಮೆಝಾನಲ್ಲಿ ಸೊ ಅದು ಚೆನ್ನಾಗಿತ್ತು ತುಂಬ ನೋಡೋಕೆ ಸೊ ಅದು ಕಲರ್ರು ಅದು ಡಿಸ್ಕ್ರಿಪ್ಷನ್ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸು ತುಂಬ ಇಷ್ಟ ಆಯಿತು ತುಂಬ ಫ್ಯೂಚರ್ಸ್ ಎಲ್ಲ ಇದೆ ಸೊ ಅದನ್ನು ನನ್ನ ತಂಗಿಗೆ ಬುಕ್ ಮಾಡ್ಬೇಕಂತ ನಾನು ಮೈಂಡಲ್ಲಿದ್ದು ಸೊ ಅವರಿಗೆ ಇಷ್ಟವಾಗಿರೋದ್ನ ಅವ್ರಿಗೆ ಕೊಡಿಸೋಕೆ ಅವರು ನಾನು ಕೇಳಿದ್ದಕ್ಕೆ ಅವರು ಸ್ಯಾಮ್ಸಂಗ್ ಬೇಕು ಅಂಥೇಳಿದ್ರು ಸ್ಯಾಮ್ಸಂಗ್ ಅಲ್ಲಿ ನಾನು ಇದನ್ನು ಸ್ ಚೂಸ್ ಮಾಡಿದೆ ಚೂಸ್ ಮಾಡಿದ್ದಾದ್ಮೇಲೆ ನಾನು ಯಾವುದೇ ರೀತಿ ರಿವೀವ್ಸ್ ಚೆಕ್ ಮಾಡಲ್ಲ ಏಕೆಂದ್ರೆ ನನ್ನ ಆಲ್ಮೋಶ್ಟ್ ನನ್ನ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ದಾರೆ ಈ ಈ ಫೋನನ್ನು ಸೊ ಅವ್ರು ಕೇಳಿದ್ದಕ್ಕೆ ಈ ಫೋನಲ್ಲಿ ತುಂಬ ಒಳ್ಳೆ ಫ್ಯೂಚರ್ಸ್ ಇದೆ ಕ್ಯಾಮ್ರಾ ಆಗಿರ್ಬೋದು ಮತ್ತೆ ಹ್ಯಾಂಗ ಆಗಲ್ಲ ಮತ್ತೆ ಯಾವುದೇ ಹೀಟ್ ಇಶ್ಯೂಸ್ ಇರಲ್ಲ ಮತ್ತೆ ಕಿ ಪ್ಯಾಡ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಫಾಸ್ಟ್ ಗೇಮ್ಸ್ ಆಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಅಂತ ನನಗೆ ಹೇಳಿದರು ಸೊ ಆ ಕಾರಣದಲ್ಲಿ ನಾನು ನನ್ನ ತಂಗಿಗೆ ಇದು ಈ ಫೋನ್ ಕೊಡ್ಸೋಣ ಅಂತ ನಾನು ಇಷ್ಟು ನನಗೆ ಒಪ್ಪಿಗೆ ಆಯಿತು ಸೊ ಅದಾದ್ಮೇಲೆ ಬುಕ್ ಮಾಡಿದೆ ಬುಕ್ ಮಾಡಿದ್ದಾದ್ಮೇಲೆ ಅವರು ಬುಕ್ ತಗೋ ಬುಕಿಂಗ್ ತಗೊಂಡರು ತಗೊಂಡು ಅವು ಅದು ಅವ್ರಿಗೆ ಬುಕಿಂಗ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಗೆ ಅವ್ನ ಬುಕ್ ಮಾಡಿದಾಗ ಒಂದು ವಾರ ತೋರಿಸ್ತಿತ್ತು ಬರೋಕ್ಕೆ ಒಂದು ವಾರ್ದಲ್ಲಿ ಬಂತು ಅವನಿಗೆ ಬಟ್ ನನ್ನ ನನಗೆ ಇಲ್ಲಿ ಇನ್ನೂ ಆಶ್ಚರ್ಯ ಏನೆಂದ್ರೆ ನನಗೆ ಮೂರು ದಿವ್ಸದಲ್ಲಿ ಡೆಲ್ವರಿ ಆಪ್ಷನ್ ಇದೆ ಸೊ ಅದು ಮತ್ತೆ ಇನ್ನೂ ನನಗೆ ತುಂಬ ಖುಷಿ ಅನ್ನಿಸ್ತು ಅದಾದ್ಮೇಲೆ ನನ್ನ ಬುಕಿಂಗ್ ಪ್ರೋಸಸ್ಗೆ ಪ್ರಯತ್ನ ಮಾಡೋಕ್ಕೆ ಶುರು ಮಾಡಿದೆ ಬುಕಿಂಗ್ ಬುಕಿಂಗ್ ಮಾಡೋಕೆ ಶುರು ಮಾಡಿದಾಗ ನನಗೆ ಅಲ್ಲಿ ಆಫರ್ಸ್ ಬಗ್ಗೆ ಎಲ್ಲ ತುಂಬ ತುಂಬ ಗೊತ್ತಾಯಿತು ಅದು ತಗೊಂಡರೆ ಬತ್ ಮತ್ತೆ ಬೇರೆ ಆಫರ್ಸ್ ಎಲ್ಲ ಇದೆ ಅಂತ ಸೊ ಬುಕಿಂಗ್ ಮಾಡಿದ್ದಾದ್ಮೇಲೆ ಅದು ಡಿಲ್ವರಿನೂ ತುಂಬ ಜಲ್ದಿ ಆಗುತ್ತೆ ಅಂತ ಅದರಲ್ಲೂ ತುಂಬ ಖುಷಿಯಾಯಿತು ಮತ್ತೆ ಬುಕಿಂಗ್ ಆದಮೇಲೆ ವಿತಿನ್ ತ್ರೀ ಡೇಸಲ್ಲೇ ನನಗೆ ಬುಕ್ ಆಯಿತು ಬು ಡೆಲ್ವರಿ ಆದಮೇಲೆ ನಾನು ಓಪನ್ ಮಾಡಿ ಚೆಕ್ ಮಾಡಿ ನೋಡಿದಾಗ ಆ ಡಿವೈಸ್ ತುಂಬ ಇಷ್ಟ ಆಯಿತು ಅದೇ ಥರ ಅದೇ ಥರ ಡಿವೈಸ್ಗಿಂತ ನಮ್ಮ ತಂಗಿಗೆ ತುಂಬ ಇಷ್ಟ ಆಗಿ ಏ ಅವ್ರಿಗೂ ಇಷ್ಟ ಆಗಿದೆ ತುಂಬ ನಾನು ಅದನ್ನು ನೋಡಿ ಸೊ ಮತ್ತೆ ನಾನು ಹೇಳೋದೆ ಹೇಳೋದೇನಂದ್ರೆ ಈ ಪ್ರೋಡಕ್ಟು ತುಂಬ ಚೆನ್ನಾಗಿದೆ ನೋಡೋಕೆ ಓವರಾಲು ಓವರಾಲ್ ಚೆನ್ನಾಗಿರೋಕ್ಕಿಂತ ಅದು ಯೂಸ್ ಮಾಡ್ತಾ ಮಾಡ್ತಾ ಎಕ್ಸ್ಪೀರಿಯನ್ಸ್ ಅಲ್ಲೂ ತುಂಬ ನನ್ನ ತಂಗಿಗೂ ಇಷ್ಟ ಆಗಿದೆ ಸೊ ಅವ್ರೇನು ಹೇಳ್ತಿದ್ದಾರೆಂದ್ರೆ ನೆಕ್ಸ್ಟು ನೆಕ್ಸ್ಟು ಇದಕ್ಕಿನ್ನ ತುಂಬ ಚೆನ್ನಾಗಿರೋ ವರ್ಶನಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾಯಿದೆ ಮಾಡಬೇಕು ಅಂತ ಹೇಳ್ತಿದ್ರು ಬಟ್ ಏನೆಂದ್ರೆ ಈಗ ಸದ್ಯಕ್ಕೆ ಇದು ಒಳ್ಳೆ ಇದರಲ್ಲಿ ಒಳ್ಳೆ ಪ್ಯೂಚರ್ಸು ಇದೆ ಬಟ್ ತಗೊಳ್ಳಿರೋ ತಗೊಳ್ತಾ ಇರೋ ಕಾಸ್ಟ್ಗೆ ಇದು ತುಂಬ ವರ್ತು ಅದೇ ರೀತಿ ಕ್ಯಾಮ್ರಾಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಕಾಂಟ್ರಿಬ್ಯೂಷನ್ಸು ತುಂಬ ಚೆನ್ನಾಗಿದೆ ಮತ್ತೆ ತುಂಬ ನೋಡೋಕೆ ಕ್ಯೂಟ್ ಆಗಿದೆ ಅದೇ ಥರ ಈ ಫೋನಲ್ಲಿ ಯಾವುದೇ ಈಟಿಂಗ್ ಇಶ್ಯೂಸ್ ಇಲ್ಲ ಮತ್ತೇ ಕಾಲ್ಸ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಚೆನ್ನಾಗಿದ್ಯಂತ ತಂಗಿ ಹೇಳ್ತಿದ್ದಾರೆ ಸೊ ಫ್ಯೂಚರಲ್ಲಿ ನಾನು ಸ್ಯಾಮ್ಸಂಗ್ ತಗೋಬೇಕಂತಲೇ ಸ್ಯಾಮ್ಸಂಗ್ ಅಲ್ಲೇ ಹೋಗ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಏಕೆಂದ್ರೆ ಅದರಲ್ಲೇನೋ ನನಗೆ ಏನು ಇಷ್ಟ ಅಂದರೆ ಅದ್ರಲ್ಲಿ ಯಾವುದೇ ರೀತಿ ಹ್ಯಾಂಗ್ ಆಗಲ್ಲ ಕಾಲ್ ಇದು ಹ್ಯಾಂಗ್ ಆಗಲ್ಲ ಮತ್ತೆ ಈಟ್ ಈಟಿಂಗ್ ಇಶ್ಯೂಸ್ ಇರಲ್ಲ ಮತ್ತೆ ಯಾವುದೇ ರೀತಿ ಫೋನ್ ಕೆಳಗಡೆ ಬಿದ್ದರೂನೂ ಜಲ್ದಿ ಡ್ಯಾಮೇಜ್ ಆಗಲ್ಲ ಮತ್ತು ಡಿಸ್ಪ್ಲೇ ಪ್ರಾಬ್ಲಮ್ಸ್ ಏನು ಬರಲ್ಲ ಬರುತ್ತೆ ಬಟ್ ಇನ್ ಇನಿಶಿಯಲ್ ಆಗಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನು ತೊಂದರೆ ಆಗಲ್ಲ ಬಟ್ ಹೋಗ್ತಾ ಹೋಗ್ತಾ ನಾವು ಯೂಸ್ ಮಾಡೋ ರೀತಿಯಲ್ಲಿ ಅದು ಪ್ರಾಬ್ಲಮ್ ಆಗುತ್ತೆ ಅದರಿಂದ ನಾವು ಯಾವುದೇ ಅಂದ್ಬಿಟ್ಟು ನಾವು ರಫ್ಫಾಗಿ ಯೂಸ್ ಮಾಡಕೂಡ್ದು ರಫ್ಫಾಗಿ ಯೂಸ್ ಮಾಡ್ದ್ರೆ ಯಾವುದೇ ಡಿವೈಸಸ್ ಆಗಿರಲಿ ಅದು ತೊಂದರೆ ಕೊಡುತ್ತೆ ಬಟ್ ಅದು ನನ್ಗೆ ಗೊತ್ತಿರೋ ಥರ ಸ್ಯಾಮ್ಸಂಗ್ ನಾನು ಪ್ರಿಫರ್ ಮಾಡೋದೇತಕ್ಕೆಂದರೆ ಇದು ನನಗೆ ತುಂಬ ಇಷ್ಟ ಏಕೆಂದ್ರೆ ಆಲ್ಮೋಶ್ಟ್ ಇದಕ್ಕೆ ಮುಂಚೆ ಎಲ್ಲ ನಾನು ಸ್ಯಾಮ್ಸಂಗ್ ಡಿವೈಸಸ್ಸೇ ಯೂಸ್ ಯೂಸ್ ಮಾಡಿದ್ದೀನಿ ಎಸ್ಪೆಷ್ಲಿ ಫೋನ್ಸಲ್ಲಿ ನನಗೆ ತುಂಬ ಇಷ್ಟವಾದಂದರೆ ಸ್ಯಾಮ್ಸಂಗ್ ಡಿವೈಸಸ್ಸು ಸ್ಯಾಮ್ಸಂಗ್ ಡಿವೈಸಸ್ಸಲ್ಲಿ ಮೊಬೈಲ್ ಫೋನ್ಸಲ್ಲಿ ನಾನು ಪ್ರಿಫರ್ ಮಾಡೋದು ನಾನು ತುಂಬ ಇಷ್ಟ ಪಡೋದಾದರೆ ಸ್ಯಾಮ್ಸಂಗ್ ಫೋನ್ಸು ಅದು ಅದಕ್ಕಾಗಿ ಅದರಿಂದ ನಾನು ಏನ್ಮಾಡಿದೆ ನಮ್ಮ ತಂಗಿಗೂ ಇದನ್ನೇ ತಗೊಳ್ಬೇಕಂತ ನಾನು ಇಷ್ಟಪಟ್ಟು ತಗೊಟ್ಟಿರೋದು ಸೊ ಇದು ಯೂಸ್ ಮಾಡಿದ ಯೂಸ್ ಮಾಡ್ತಿದ್ದಾರೆ ಅವ್ರಿಗೂ ಖುಷಿಯಾಗಿದೆ ಸೊ ನಾನು ನೆಕ್ಸ್ಟ್ ಯಾರ್ಗೂನು ಮನೆಲ್ಲಿರೋರಿಗೆ ಫ್ಯಾಮ್ಲಿ ಅವ್ರಿಗೆ ತಗೋಡ್ಬೇಕೆಂದ್ರೆ ನಾನು ಸ್ಯಾಮ್ ಸ್ಯಾಮ್ಸಂಗ್ನ ಪ್ರಿಫರ್ ಮಾಡೋಕ್ಕೆ ಹೋಗ್ತೀನಿ ಸೊ ಅದೇ ನನ್ನ ಆಯ್ಕೆಯಾಗಿರುತ್ತೆ ಇದರಿಂದ ನಾನು ಇಷ್ಟಪಟ್ಟಿರೋದನ್ನ ನನ್ನ ತಂಗಿಗೆ ಈಸ್ಕೊಟ್ಟಿದ್ದೀನಿ ಸೊ ಅವರು ಖುಷಿ ಇದ್ದಾರೆ ಅಂತ ನನಗನ್ಸುತ್ತೆ ಸೊ ಇದರಿಂದ ನನಗೂ ಖುಷಿಯಾಗಿದೆ ಸೊ ಇಲ್ಲಿಗೆ ನಾನು ಮುಗ್ಸ್ತೀನಿ ಥ್ಯಾಂಕ್ ಯು